ಇದು ಯಾವ ದಾರಿ ಇದಿನ್ನು ಎಷ್ಟೊತ್ತು ಹೋಗ್ಬೇಕು ನನಗೆ ಇಲ್ಲಿ ರಸ್ತೆಯೆಲ್ಲ ಗೊತ್ತಿಲ್ಲ ಅಲ್ಲಿ ರಸ್ತೆ ನಿರ್ವಹಣೆ ನಡಿತಿದೆ ಅಲ್ಲಿಂದ ಹೋಗೋಕ್ಕಾಗಲ್ಲಲ ಇನ್ನೂ ತುಂಬ ಹೊತ್ತಾಗತ್ತಾ ಹೊರಗಡೆ ಮಳೆ ಬೇರೆ ಇದೆ ನನಗೆ ಅಲ್ಲಿ ಹೋಗ್ಲಿಲ್ಲ ಅಂದರೆ ಅವ್ರು ಕಿರಿಕಿರಿ ಮಾಡ್ತಾರೆ ಅವರಿಗೇ ಕರೆ ಮಾಡಿ ಹೇಳ್ದೆ ಲೇಟಾಗುತ್ತೆಂತ ಆದ್ರೆ ಅವರು ಬೇಗ ಬನ್ನಿ ಅಂತ ಹೇಳ್ತಿದಾರೆ ಈ ರಸ್ತೆ ಬಿಟ್ಟರೆ ಬೇರೆ ರಸ್ತೆ ಗೊತ್ತಿಲ್ವ ನಿಮಗೆ ಯಾಕಂದರೆ ಈ ರಸ್ತೆಯಲ್ಲಿ ಹೋಗೋದು ನೀರು ನೀನು ಮಳೆ ಬರ್ತಿದೆಯಲ ನೀರಿನ ತೊಂದರೆ ಆಗ್ಬೊದು ಇದು ರಸ್ತೆ ಯಾವಾಗ ಸರಿ ಆಗುತ್ತೊ ಅವರು ರಸ್ತೆ ಒಂದು ಸತಿ ಮಾಡಿದರೆ ತುಂಬ ಹೊತ್ತು ನಡೆಯುತ್ತೆ ಈ ಮಳೆಲಿ ಹೇಗೆ ಹೋಗೋದು ನೋಡಿ ಸ್ವಲ್ಪ ಬೇಗ ಹೋಗಿ ಅಂದರೆ ನನಗೆ ತುಂಬ ತಡ ಆಗುತ್ತೆ ಆಮೇಲೆ ಅದೂ ಒಂದು ಹೋದ್ರೆ ಆಮೇಲೆ ಮ್ ತುಂಬ ಕಿರಿಕಿರಿ ಆಗುತ್ತೆ ಹೋ ಮುಂದುಗಡೆ ಗಾಡಿ ಇದೆಯಲ

ಅತಿ ಚಿಕ್ಕ ದಾರಿ ಯಾವುದಿದೆ ಅದನ್ನು ಸ್ವಲ್ಪ ನಿಮಗೆ ಗೊತ್ತಿರ್ಬೋದಲ್ಲ ಇದೂ ಎಲ್ಲಿಂದ ಎಲ್ಲಿಗೆ ಹೋಗ್ಬೋದು ಅಂತ ಬೇಕಾದ್ರೆ ಸ್ವಲ್ಪ ಕಾಸು ಜಾಸ್ತಿ ಕೊಟ್ಟರು ಎಂತ ಅಡ್ಡಿಯಿಲ್ಲ ಅದು ನನಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಬೇಕು ಅದೇ ನಮ್ಮ ಎಲ್ಲ ಕಾಯ್ತಾರೆ ನನ್ನ ಆಫೀಸಲ್ಲಿ ಇರೋರೆಲ್ಲ ಒಂದು ಮುಖ್ಯವಾದ ಕೆಲಸ ಇದೆ ಈಗ ನಾನು ಹೋಗ್ಲಿಲ್ಲ ಅಂದರೆ ಅವರೂ ಅದನ್ನೆ ಇಟ್ಕೊಂಡು ಏನಾದರು ಹೇಳ್ತಾರೆ ಈ ಮಳೆ ಬೇರೆ ಈಗೆ ಬರಬೇಕಾ ಒಂದು ನೋಡಿ ಯಾವುದಾರು ಹತ್ತಿರ ಇಂದ ಹೋಗೋದು ಬೇಕಾದರೆ ನಿಮಗೆ ಅದು ತೋರಸ್ತಿಲ್ವ ದಾರಿ ಅದನ್ನೆ ನೋಡ್ಕೊಂಡು ಹೋಗಿ ನನಗೆ ತುಂಬ ತಡ ಆಗುತ್ತೆ ಇನ್ನೀಗ ಅಂದಾಜು ಎಷ್ಟೊತ್ತು ಇರ್ಬೋದು ಒಂದು ಅರ್ಧ ಗಂಟೆ ಒಂದು ಗಂಟೆ ಅಂದ್ರಲ್ಲಿ ಗಾಡಿಗಳು ಜಾಸ್ತಿ ಇದ್ರೆ ಆಮೇಲೆ ಅದಕ್ಕು ಹೋಗೋಕ್ಕಾಗಲ್ಲ ಸ್ವಲ್ಪ ಕಮ್ಮಿ ಇರೊ ಈ ಒಂದೊಂದು ಮೇನ್ ರೋಡ್ ಬೇಡ ಇಲ್ಲಿ ಹಳ್ಳಿ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ರಸ್ತೆ ಇರುತ್ತೆ ಅಲ್ಲಿಂದ ಹೋಗುವ ಅಲ್ಲಿಂದವೆ ಸ್ವಲ್ಪ ಒಂದು ಐದು ನಿಮಿಷ ದೂರ ಆದರೂ ಸ್ವಲ್ಪ ಬೇಗ ತಲುಪ್ತಿವಿ ಅಲ್ಗೆ ಜಾಸ್ತಿ ಗಾಡಿ ಎಲ್ಲ ಇರೋಲ್ಲ ಟ್ರಾಫಿಕ್ ಇದ್ರೆ ಇನ್ನೂ ಕಷ್ಟ ಆಗುತ್ತೆ ಮಳೆ ಬೇರೆ ಜೋರು ಬರ್ತಿದೆ ಅದರಿಂದ ಕೇಳ್ತಿದ್ದೆ ಒಂದು ಅಂದಾಜು ನಿಮಗೆ ಎಷ್ಟು ಅನ್ಸುತ್ತೆ ಎಷ್ಟೊತ್ತು ಆಗ್ಬೋದು ಅಂದರೆ ನಾನೊಂದು ಹೇಳಿಡ್ತೇನೆ ಇಷ್ಟೊತ್ತು ಆಗುತ್ತೇ ಜೋರಾಗಿ ಮಳೆ ಬರ್ತಿದೆ ಇಲ್ಲಿ ರಸ್ತೆ ಬ್ಲಾಕ್ ಆಗಿದೆ ಅಂತ